ದಾವಣಗೆರೆ ಇದು ಕರ್ನಾಟಕದ ಕೇಂದ್ರ ಬಿಂದುವಾಗಿದ್ದು ಕರ್ನಾಟಕದ ಹೃದಯ ಎನ್ನುತ್ತೇವೆ ದಾವಣಗೆರೆಯು ಇಡೀ ಕರ್ನಾಟಕದಲ್ಲಿ ಮಧ್ಯಭಾಗದಲ್ಲಿದ್ದು ಇದು ಚಳಿ ಮಳೆ ಬಿಸಿಲಿಗೆ ಏನೂ ಆಗದಂತಹ ಸ್ಥಳವಾಗಿದೆ ಹಾಗಾಗಿ ಇದನ್ನು ಕರ್ನಾಟಕದ ಹೃದಯ ಭಾಗ ಎಂದು ನಾವು ಕರೆಯುತ್ತೇವೆ ಇದನ್ನು ಕೇಂದ್ರ ಬಿಂದು ಅಂತಲೂ ಸಹ ನಾವು ಕರೀಬೋದು ದಾವಣಗೆರೆ ಹತ್ತಿ ಗಿರಣಿಗಳಿಗೆ ಪ್ರಸಿದ್ಧವಾದ ಸ್ಥಳವಾಗಿದೆ ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿರುವ ಸ್ಥಳವಾಗಿತ್ತು ಹಾಗಾಗಿ ಇದನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ನಾವು ಕರೆಯುತ್ತಿದ್ದೆವು ಈಗಲೂ ನಾವು ಅದನ್ನೇ ಕರಿತಿದ್ದೇವೆ ಬಟ್ ಇತ್ತೀಚಿನ ದಿನಗಳಲ್ಲಿ ಹತ್ತಿ ಗಿರಣಿಗಳು ಕಡಿಮೆಯಾಗಿದ್ದು ಇಲ್ಲಿ ಯಾವುದೇ ತರಹದ ಹತ್ತಿ ಗಿರಣಿಗಳನ್ನು ಅಥವಾ ಯಾವುದೇ ತರಹದ ಬಟ್ಟೆಗಳನ್ನು ನಾವು ತಯಾರಿಸುತ್ತಿಲ್ಲ ದಾವಣಗೆರೆಗೆ ಮತ್ತೆ ಜ್ಞಾನ ಕಾಶಿ ಕಾಶಿ ಅಂತಲೂ ಕರೀತಿದ್ದೇವೆ ಏಕೆಂದರೆ ಇಲ್ಲಿ ಅತಿ ಹೆಚ್ಚು ಕಾಲೇಜು ಸ್ಕೂಲ್ಗಳನ್ನು ಗುಳನ್ನು ಹೊಂದಿದೆ ಹೇಗೆ ಅಂದರೆ ಇಡೀ ದಾವಣಗೆರೆಯಲ್ಲಿ ಅತಿ ಅಂದರೆ ಒಂದು ನಲವತ್ತರಿಂದ ಐವತ್ತು ಕಾಲೇಜ್ಗಳನ್ನು ನಾವು ನೋಡಬಹುದಾಗಿದೆ ಹಾಗಾಗಿ ಇದನ್ನು ಜ್ಞಾನ ಕಾಶಿ ಅಂತ ಕರೀತೇವೆ ಹಾಗೆ ದಾವಣಗೆರೆ ಬೆಣ್ಣೆ ದೋಸೆಗೆ ಸ್ಪೆಷಲ್ ಹಾಗಾಗಿ ಬೆಣ್ಣೆ ದೋಸೆ ಇಲ್ಲಿ ತುಂಬ ಫೇಮಸ್ ಆಗಿರೋದ್ರಿಂದ ಅತಿ ಹೆಚ್ಚು ಬಳಕೆಯಲ್ಲಿದೆ ಮತ್ತು ಇಲ್ಲಿ ಏನಂದರೆ ಜೆ ಎಚ್ ಪಟೇಲ್ರವರು ಜನತಾದಳದ ಮುಕ್ ಮುಖಾಂತರ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದರು ಇವರು ರೈತರಿಗೋಸ್ಕರ ಅತಿ ಹೆಚ್ಚು ಯಾವುದಾದರೂ ಕಾರ್ಯಕ್ರಮಗಳನ್ನು ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ರಾಜನಹಳ್ಳಿ ಹನುಮಂತಪ್ಪ ರಾಜನಹಳ್ಳಿ ಹನುಮಂತಪ್ಪ ಅವರದು ಕೂಡ ಹತ್ತಿ ಗಿರಣಿಗಳದ್ದು ಒಂದು ಮಿಲ್ ಇತ್ತು ಆವಾಗ ಅವರು ತುಂಬ ದಾನಿಗಳಾಗಿದ್ದರು ಅತಿ ಹೆಚ್ಚು ದಾನ ಧರ್ಮಗಳನ್ನು ನೀದ್ ನೀಡಿದ್ದಾರೆ ಮತ್ತು ವ್ಯಾಪಾರಸ್ಥರು ಯಾವುದೇ ವ್ಯಾಪಾರ ಆಗಿರಲಿ ಅವರು ತುಂಬ ಮುಂಚೂಣಿಯಲ್ಲಿದ್ದರು ಹಾಗೆ ಅವರು ಎಷ್ಟೋ ಜನಕ್ಕೆ ಕೆಲಸಗಾರ್ರಿಗೆ ಕೆಲಸವನ್ನು ನೀಡಿದ್ದಾರೆ ಹಾಗೂ ಅತಿ ಮತ್ತು ಎರಡು ಎರಡರಿಂದ ಮೂರು ಕಾಲೇಜು ಸ್ಕೂಲ್ಗಳನ್ನು ತೆರೆದಿದ್ದಾರೆ ಹಾಗಾಗಿ ಇಡೀ ದಾವಣಗೆರೆಯಲ್ಲಿ ಇವರು ಒಬ್ಬ ದಾನಿಗಳಾಗಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ನೆಕ್ಸ್ಟ್ ಹೇಳೋದಾದ್ರೆ ಶಾಮನೂರು ಶಿವಶಂಕರಪ್ಪ ಶಾಮನೂರು ಶಿವಶಂಕರಪ್ಪ ಅವರು ದೊಡ್ಡ ರಾಜಕಾರಣಿ ಅಂತಲೇ ಹೇಳ್ಬೋದು ಹಾಗೂ ಅತಿ ಹೆಚ್ಚು ಕಾಲೇಜ್ಗಳನ್ನು ದಾವಣಗೆರೆಯಲ್ಲಿ ಹೊಂದಿರುವಂಥ ವ್ಯಕ್ತಿ ಆಗಿದ್ದಾರೆ ಮತ್ತು ಅವರ ಮಗ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರೂ ಕೂಡ ರಾಜಕೀಯಕ್ಕಿಳಿದು ಎಂ ಎಲ್ ಎ ಆಗಿದ್ದಾರೆ ನೆಕ್ಸ್ಟ್ ಏನು ಹೇಳಬೇಕು ಅಂದರೆ ದಾವಣಗೆರೆಗೆ ಕುಂದುವಾಡ ಕೆರೆ ತುಂಬ ಫೇಮಸ್ ಆಗಿರೋದು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಎರಡನೆಯ ಕೆರೆ ಅಂತ ಕರೆಸ್ಕೊಳ್ಳುತ್ತೆ ಅದಕ್ಕೆ ಶಾಂತಿ ಸಾಗರ ಅಂತಲೂ ಕರಿತೀವಿ ಶಾಂತಿ ಸಾಗರ ಅಂತಲೂ ಕರಿತೀವಿ ಮತ್ತೆ ಹೇಳಬೇಕು ಅಂದರೆ ಮತ್ತೆ ಗ್ಲಾಸಹೌಸ್ ಗ್ಲಾಸ್ಹೌಸ್ ಗಾಜಿನಮನೆ ಗಾಜಿನಮನೆಯೂ ಕೂಡ ಇಡೀ ಕರ್ನಾಟಕದಲ್ಲಿ ಎರಡನೇ ಸ್ಥಾನವನ್ನು ಹೊಂದಿದೆ ಹೀಗೆ ನಮ್ಮ ಪ್ರವಾಸಿಗರಿಗೆ ತಿಳಿಯದ ಒಂದು ಒಂದಿಷ್ಟು ಸಂಗತಿಗಳನ್ನು ನಾನು ಹಂಚಿಕೊಂಡಿದ್ದೇನೆ